ಈಗ ಬಿರಿಯಾನಿ ಮಾಡಬೇಕು ಬಿರಿಯಾನಿ ಮಾಡಬೇಕಂದ್ರೆ ಒಂದು ತಪ್ಪಲೆ ಬೇಕು ತಪ್ಪಲೆ ಅಂದರೆ ಸಹ ಒಂದು ಎರಡು ಜನಕ್ಕೆ ಮಾ ಇಬ್ ಇಬ್ರಿಗೆ ಮಾಡಬೇಕಂದ್ರೆ ಸಣ್ಣ ಕುಕ್ಕರಲ್ಲಿ ಮಾಡ್ತಿವಿ ಯಾರಾದರು ಜಾಸ್ತಿ ಜನ ಬ ಜಾಸ್ತಿ ಜನ ಬಂದರು ಒಂದು ನಾಲ್ಕು ಜನ ಐದು ಜನ ಬಂದರು ಅಂದರೆ ದೊಡ್ಡದೊಂದು ಪಾತ್ರೆ ತೊಗೊತಿವಿ ಇಂಡ್ಯಾಲಿಮ್ದು ಇಂಡ್ಯಾಲಿಮ್ ಪಾತ್ರೆದಲ್ಲಿ ಮಾಡೋದಕ್ಕೆ ಅದು ಆರಾಮ್ ಇರುತ್ತೆ ಅದ್ರಲ್ಲಿ ಚೆನ್ನಾಗ್ ಅಕ್ಕಿ ಹಾಕದ್ರೆ ಚೆನ್ನಾಗ್ ಬೇಯುತ್ತೆ ತಳ ಅಂಟ್ಕೊಳಲ್ಲ ತಳ ಅಂಟ್ಕೊಳಲ್ಲ ಚೆನ್ನಾಗ್ ಫ ಚೆನ್ನಾಗ್ ಹೂವು ಥರ ಆ ಆ ಥರ ಅನ್ನ ಆಗುತ್ತೆ ಮತ್ತು ಇಡ್ಲಿ ಮಾಡಬೇಕಾಗುತ್ತೆ ಇಡ್ಲಿ ಮಾಡಬೇಕಂದ್ರೆ ಅದಕ್ಕೆ ತಟ್ಟೆ ಇಡ್ಲಿ ಮಾಡಬೇಕು ತಟ್ಟೆ ಇಡ್ಲಿಗೆ ಒಂದು ತಾ ಏಳು ಏಳು ಪ್ಲೇಟ್ಗಳು ಬರುತ್ತೆ ಒಂದೊಂದರಲ್ಲಿ ಏಳು ಪ್ಲೇಟ್ ಬರುತ್ತೆ ಒಂದೊಂದರಲ್ಲಿ ಒಂದೊಂದು ಪ್ಲೇಟಿಗೆ ನಾಲ್ಕು ನಾಲ್ಕು ಇಡ್ಲಿ ಥರ ಆರು ಆರು ತಟ್ಟೆ ಸ್ಟ್ಯಾಂಡ್ ಬರುತ್ತೆ ಅದ್ರಲ್ಲಿ ಇಟ್ಟು ಯೂಸ್ ಮಾಡ್ತಿವಿ ಅದನ್ನು ಆ ಯೂಸ್ ಮಾಡ್ತಿವಿ ಮತ್ತು ಈ ಕುಕ್ಕರಲ್ಲಿ ಇಟ್ಬಿಟ್ಟು ಒಂದು ತಟ್ಟೆ ಸ್ಟ್ಯಾಂಡಲ್ಲಿ ತ ಇಡ್ಲಿ ಎಲ್ಲ ಹಾಕಿ ಇಟ್ರು ಅದರಲ್ಲು ಹಾಗು ಮಾಡ್ಬೋದು ತಟ್ಟೆ ಇಡ್ಲಿ ಹಾಗು ಮಾಡ್ಬೋದು ಇಲ್ಲ ಅಂದರೆ ಒಂದು ತಪ್ಪಲೆ ಬರುತ್ತೆ ಅದ್ರಲ್ಲಿ ತಪ್ಲೆಯಲ್ಲಿ ಇಟ್ಕೊಂಡು ಅದು ಹಾಗು ಮಾಡ್ಬೋದು ನಾವು ಇಲ್ಲಾಂದರೆ ಗುಂತ್ ಪಂಗ್ಲಾಗಳ್ ಬರುತ್ತೆ ಗುಂತ್ ಪಂಗ್ಲಾ ಅಂದರೆ ಒಂದು ಸಣ್ಣದೊಂದು ಬಾಂಡಲಿ ಬರುತ್ತೆ ಆ ಬಾಂಡಲಿಗೆ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಸಣ್ಣ ಎಲ್ಲ ಹಾಕುದ್ರು ಅದು ಆಗುತ್ತೆ ಅದು ಆಗುತ್ತೆ ಬಿರಿಯಾನಿ ಮಾಡಬೇಕಾಗುತ್ತೆ ಬಿರಿಯಾನಿ ಮಾಡಬೇಕಂದ್ರೆ ದೊಡ್ಡ ಪಾತ್ ಅದು ದೊಡ್ಡ ಪಾತ್ರೆ ದೊಡ್ಡ ಪಾತ್ರೆ ಇಟ್ಬಿಟ್ಟು ಅದನ್ನು ಮಾಡ್ತಿವಿ ಇಲ್ಲಾಂದರೆ ಸಣ್ಣ ಪಾತ್ರೆ ಇಟ್ಟಾದರು ಸಣ್ಣ ಪಾತ್ರೆ ಮೇಲೂ ಮಾಡ್ತಿವಿ